ಸರ್ ನಮಸ್ಕಾರ ಹೇಳಿ ಸರ್ ಹಾಂ ಸರ್ ಹೇಳಿ ಸರ್ ನಾನು ಭುವನ್ ಅವರ ಮ್ ತಾಯಿ ಮಾತಾಡ್ತಾ ಇದ್ದೀನಿ ಸರ್ ಸರ್ ಏನಿಲ್ಲಲ್ಲ ಸರ್ ಮನೇಲಿ ಚೆನ್ನಾಗೇ ಓದ್ತಾನಲ್ಲ ಸರ್ ಸರ್ ಈಗ ನಾನು ಮನೇಲಿ ಕೇಳೋ ಪ್ರಶ್ನೆಗೆಲ್ಲ ಚೆನ್ನಾಗೆ ಉತ್ತರ ಕೊಡ್ತಾನಲ್ಲ ಸರ್

ಸರಿ ಸರ್ ಸರ್ ಅವ್ನಿಗೆ ಇಂಗ್ಲೀಷ್ ನಾಲೇಜ್ ಚೆನ್ನಾಗಿದೆ ಕನ್ನಡ ಸ್ವಲ್ಪ ಕಷ್ಟನೇ ಸರ್ ಒಪ್ಕೊತೀನಿ ಇಂಪ್ರೂವ್ ಮಾಡ್ತೀನಿ ಸರ್ ಮನೇಲಿ ಹೇಳ್ಕೊಡ್ತೀನಿ ಹಿಂದಿನು ಕನ್ನಡ ಸ್ವಲ್ಪ ಚೆನ್ನಾಗಿ ಹೆಚ್ಚಾಗಿ ಹೇಳ್ಕೊಡ್ತೀನಿ ಸರ್

ಸರ್ ಯೂಸ್ ಮಾಡ್ತಾನೆ ನಾನು ಅದನ್ನು ಕಡಿಮೆ ಕೊಡೋದು ಮಾಡ್ತಾ ಇದ್ದೀನಿ ಫೋನ್ ಅಷ್ಟು ಹೆಚ್ಚಾಗೇನು ಕೊಡ್ತಿಲ್ಲ ಹಾಂ ಸರ್ ಮತ್ತೆ ಸರ್ ಅದೇ ರಜೆ ಬೇಕಾಗಿತ್ತು ಸರ್ ನಾನೇ ಕಾಲ್ ಮಾಡೋಣ ಅನ್ಕೊಂಡೆ ನಿಮ್ಮದೇ ಕಾಲ್ ಬಂತು ಹಾಂ ಮೂರು ದಿನ ರಜೆ ಬೇಕಾಗಿತ್ತು ಸರ್ ಏನೋ ಫಂಕ್ಷನ್ ಇದೆ ಹಾಗಾಗಿ ನಮ್ಮ ಮನೇಲಿ ಫಂಕ್ಷನ್ ಇದೆ ಹಾಗಾಗಿ ಅಟೆಂಡಾಗಬೇಕಾಗಿತ್ತು ಮೂರು ದಿನ ರಜೆ ಬೇಕಾಗಿತ್ತು ಸರ್ ನಾನೇ ಫೋನ್ ಮಾಡೋಣ ಅನ್ಕೊಂಡೆ ನಿಮ್ಮ ಕಡೆಯಿಂದನೇ ಫೋನ್ ಬಂತು ಸರ್ ಸರ್ ಇಲ್ಲ ಪದೇ ಪದೇ ಹಾಕಲ್ಲ ನೀವು ಇದೊಂದ್ಸಲ ರಜೆ ಕೊಟ್ಬಿಡಿ ಸರ್ ಮತ್ತೆ ಇನ್ಯಾವತ್ತು ರಜೆ ಹಾಕ್ಸಲ್ಲ ಸರ್ ಒಂದು ಮೂರು ದಿನ ಬೇಕಾಗಿತ್ತು ಸರ್ ನಾಳೆ ನಾಳಿದ್ದು ಆಚೆ ನಾಳಿದ್ದು ಸರ್ ಕರೆಕ್ಟೇ ಆದರೆ ಫಂಕ್ಷನ್ ಇಲ್ಲಿಲ್ಲ ಸರ್ ಬೇರೆ ಕಡೆ ಹೋಗೋದೊಂದಿನ ಬರೋದಿನ್ನ ಬರೋದೊಂದಿನ ಫಂಕ್ಷನ್ ಒಂದಿನ ಮುಗಿಯುತ್ತೆ ಸರ್ ಇಲ್ಲ ಸರ್ ರಜೆ ಹಾಕ್ಸಲ್ಲ ಇದೊಂದ್ಸಲ ರಜೆ ಕೊಡಿ ಥ್ಯಾಂಕ್ ಯು